ಹಲೋ ಹೇಳಿ ಹಾಂ ಹೇಳಿ ತರಕಾರಿ ಎಲ್ಲ ನಿಮಗೆ ಬೇಕಾದದ್ದು ಮನೆಗೆ ಬೇಕಾದದ್ದು ಸಾಮಾಗ್ರಿ ಎಲ್ಲ ಇದೆ ಟೊಮೆಟೊ ಕೆ ಜಿಗೆ ಇಪ್ಪತ್ತು ರೂಪಾಯಿ ಹೌದು ಹೌದು ಹದಿನೈದು ರೂಪಾಯಿ ಅಷ್ಟು ಕಮ್ಮಿಗೆ ಆಗೋದಿಲ್ಲ

ನೀವು ಅಂಗಡಿಗೆ ಬನ್ನಿ ಏನು ಪಟ್ಟಿ ಮಾಡಿ ಅಲ್ಲ ಪಾ ಪಟ್ಟಿ ಮಾಡಿ ಇಡಬೇಕಾ ಆಯ್ತು ಕಮ್ಮಿ ಮಾಡಿ ಕೊಡುವ ಎಂತೆಲ್ಲ ಬೇಕು ಅಂತ ಹೇಳಿ ಆಲೂಗಡ್ಡೆಗೆ ನಲ್ವತ್ತೈದು ರೂಪಾಯಿ ಕೆ ಜಿಗೆ ಆಲೂಗಡ್ಡೆ ನಲ್ವತ್ತೈದು ರೂಪಾಯಿ ಯಾವುದು ಹರಿವೆಯಾ ಹರಿವೆ ಮೂವತ್ತು ರೂಪಾಯಿ ಫ್ಲವರು ನಿಮಗೆ ನಲ್ವತ್ತು ರೂಪಾಯಿ ಆಗ್ತದೆ ಕೆ ಜಿ ಕೆ ಜಿ ನಲ್ವತ್ತು ರೂಪಾಯಿ ಆಗ್ತದೆ

ಹಾಂ ನುಗ್ಗೆ ಇದೆ ನುಗ್ಗೆ ಇದೆ ಬನ್ನಿ

ಪಾಲಕ್ ಸೊಪ್ಪು ನುಗ್ಗೆ ಟೊಮೆಟಾ ಬೀನ್ಸು ಅಲ್ಸಂದೆ ಬೆಂಡೆ ಗುಳ್ಳ ಊರು ಗುಳ್ಳ ಇದೆ ಎಂತ ಬೇಕು ಹೇಳಿ ಯಾವುದೆಲ್ಲ ಮಟ್ಟು ಗುಲ್ಲ ಇದೆ ಮಟ್ಟು ಗುಲ್ಲ ಇದೆ ಹೌದು ಹೌದು ಹೌದು ಹೌದು ಹೌದು ಇದೆ ಇದೆ ಆಯ್ತು ಆಯಿತು ಕೊಡುವ ನಿಮ್ಮ ನಿಮಗೆ ಎಷ್ಟು ಎಷ್ಟು ಬೇಕಂತ ಹೇಳಿ ನಾನು ಇಲ್ಲಿ ಎಲ್ಲ ಇದು ಮಾಡಿ ರೆಡಿ ಮಾಡಿ ಇಡ್ತೇನೆ

ಏನು ಫಂಕ್ಷನ್ ಇದೆಯಾ

ಹೌದು ಹೌದು ಹ್ಞೂ ಆಯ್ತು ಆಯ್ತು ಸರಿ ನನ್ನದು ಸಚಿನ್ ಅಂತೇಳಿ ಸಚಿನ್ ಸಚಿನ್ ಅಂತೇಳಿ ಸರಿ ಸರಿ ಹಾಂ